ಅಲೋ ನಮಸ್ತೆ ಹೌದು ಹೇಳಿ ಸರ್ ತಮ್ಮ ಹೆಸ್ರು ವಾಸು ಅಂತೇಳಿ ಹೌದ್ ಸರ್ ಹೇಳಿ ಏನಾಗಬೇಕು

ಹೌದೌದು ಆಯಿತು ಅವು ಏನು ಏನಿದೆ ಎಲ್ಲ ತಗಂಡು ಬನ್ನಿರಿ ರೆಕಾರ್ಡ್ಸ್ ಎಲ್ಲ ತಗೊಂಡು ಬರ್ರಿ ಹ್ಞೂ ಎಷ್ಟೊತ್ತಿಗೆ ಬರ್ತಿರ ನೀವು ಸರ್ ನಮ್ಮದು ಬೆಳಿಗ್ಗೆ ಹತ್ತರಿಂದ ಎರಡು ಸಂಜೆ ನಾಲ್ಕರಿಂದ ಎಂಟು

ಹೌದ್ ಸರ್ ನಾ ಸಂಜೆ ನಾಲ್ಕರಿಂದ ಎಂಟು ಹಾಂ ಸಿಗ್ತಿನಿ ಬನ್ನಿ ಬನ್ನಿ ಇಲ್ಲ ಬನ್ನಿ ಬನ್ನಿ ಅದು ಎಲ್ಲ ಇದು ನೋಡೋಣ ಬರ್ರಿ ಅದು ಯಾವುದು ಈಝಿ ನಿಮ್ಮ ಎಕ್ಸ್ ರೇ ತೆಗೆಸಿ ನೋಡೊಣ ಅದು ಏನಾಗಿದೆ ಪ್ರಾಬ್ಲಮ್ಮು ಅಮೌಂಟು ಒಂದು ಐದು ಸಾವಿರ ಆಗ್ಬೋದು ಹೆಚ್ ಕಡ್ಮೆ ಬರ್ರಿ ಹಾಂ ಎಲ್ಲ ಎಲ್ಲ ಸೇರಿ ಅಷ್ಟು ಒಳಗಡೆ ಆಗುತ್ತೆ ನೋಡೋಣ ಆಗ ನಂಗೆ ಎಲ್ಲ ಜಾಸ್ತಿ ದುಬಾರಿ ತಗಳಲ್ಲ ಅದು ಏನಿದೆ ಅಷ್ಟೆ ತಗೊಳನಂತ ಬರ್ರಿ ಹಾಂ ಅಲೋ ನಮ್ಮದು ಕ್ಲಿನಿಕ್ ಅಡ್ರೆಸ್ಸೂ ಅಲ್ಲಿ ಸಿ ಕೆ ಪುರ ಹ್ಞೂ ಹಾಂ ಇದು ರೇಡಿಯೊ ಸ್ಟೇಷನ್ ಇದೆ ಅಲ್ಲ ಆಕಾಶವಾಣಿ ನಿಯರ್ ಅಲ್ಲಿ ಬಂದು ಕೇಳಿ ಫೋನ್ ಮಾಡಿ ಅಲ್ಲಿ ಬಂದರೆ ಅಲ್ಲಿ ಗೊತ್ತಾಗುತ್ತೆ ಕ್ಲಿನಿಕಲ್ಲಿ ಹೌದೌದು ಓಕೆ ಬನ್ನಿ ಬನ್ನಿ